ಹಲೋ ಹಲೋ ಹಲೋ ಯಾ

ಹಾಂ ಹಾಂ ಹೇಳ್ರಿ ಏನು ಬೇಕಾಗಿತ್ತು ಹಾಂ ಹಾಂ ಹಾಂ ನಮ್ಮಲ್ಲಿ ನೋಡಿರಿ ಅನನಾಸ್ ಇದೆ ಹಾಂ ಬಾಳೆ ಹಣ್ಣಿದೆ ಕಿತ್ತಳೆ ಹಣ್ಣಿದೆ ಸೇಬಿದೆ ಮೋಸಂಬಿ ಇದೆ ಪಪ್ಪಾಯ ಇದೆ ಹಾಂ ಮತ್ತೆ ಇನ್ನು ಭಾಳಷ್ಟು ಹಣ್ಗಳವೆ ರೀ ನಮ್ಮ ಕಡೆ ಯಾವ ಹಣ್ಣು ಹೇಳಿ ರೀ ಓ ಹಾಂ ಅದೆಲ್ಲ ನಮ್ಮ ಕಡೆ ಇದೆ ಇದೆ ಇದೆ ನಂಜನ ಗೂಡು ಬಾಳೆ ಹಣ್ಣಿದೆ ಅದು ಸ್ವಲ್ಪ ಕಾಸ್ಟ್ಲಿ ಇದೆ ಅದು ಮಾವಿನ ಹಣ್ಣು ಬಿ ಇದೆ ನಮ್ಮ ಕಡೆ ಅಂದ್ರೆ ಸ್ವಲ್ಪ ಅವೆಲ್ಲ ಈಗ ನೋಡಿರಿ ಇಂಟ್ರ್ ಸೀಸನ್ದಾಗೆ ಇರ್ತಾವೆ ಈಗ ಸ್ವಲ್ಪ ಎಲ್ಲ ಕಾಸ್ಟ್ಲಿ ಆಗಿರ್ತಾವೆ ಸಾರ್ ಈಗ ನೋಡಿರಿ ಮಾವಿನ ಹಣ್ಣು ಮುನ್ನೂರ ಐವತ್ತು ರೂಪಾಯಿ ಇದೆ ಕೆ ಜಿ ಪರ್ ಕೆ ಜಿ ಆಮ್ಯಾಕೆ ಇದು ಅದು ಈಗ ನೀ ಕ್ಯಾ ಹೇಳಿದ್ದು ಹಾಂ ನಂಜನ ಗೂಡು ಬಾಳೆ ಹಣ್ಣು ಏನಿದೆಲ್ಲ ಅದು ಸುಮಾರು ಐದುನೂರು ರೂಪಾಯಿ ಕೆ ಜಿ ಆಗ್ತದೆ ಸರ್ ಹಾಂ ಹಾಂ ಯಾಕೆಂತಂದ್ರೆ ನೋಡಿರಿ ಆ ಕಡೆ ಎಲ್ಲ ಮೈಸೂರು ಬೆಂಗಳೂರು ಕಡೆ ಅವೆಲ್ಲ ಪ್ರೊಡಕ್ಷನ್ ಜಾಸ್ತಿ ಇರ್ತದೆ ಅಲ್ಲಿ ಬಿ ಜಾಸ್ತಿ ಜನ ಬೆಳಿತಾರೆ ಅವೆಲ್ಲ ಈ ಕಡೆ ನಮ್ಮ ಬೀದರ್ ಕಡೆ ಅದನ್ನು ಬೆಳೆಯೊಲ್ಲ ಹಾಗಾಗಿ ಏನಾಗಿ ಬಿಡ್ತದೆ ಅಂತಂದರೆ ಅಲ್ಲಿಂದ ಇಲ್ಲಿಗೆಲ್ಲ ನಾ ಈಗ ಟ್ರಾನ್ಸ್ಪರೇಷನ್ ಚಾರ್ಜ್ ತರಬೇಕಲ್ಲ ಅದಕ್ಕಾಯಿ ಇಲ್ಲಿಗೆ ಕಾಯಿ ಇಲ್ಲಿಗೆ ಬರೋದುವರೆಗೆ ಅದು ಏನಾಗ್ಬುಡುತ್ತದೆ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗ್ತಾವೆ ನಿಮಗೆ ಎಷ್ಟು ಕೆ ಜಿ ಬೇಕು ಹೇಳಿ ರೀ ಆಯ್ತು ಆಯಿತು ನೀವು ಇಷ್ಟು ಹೇಳಿದ್ರೆ ಅದು ನಾವು ಕಡಿಮೆ ಮಾಡಮ ಗೊತ್ತಾಯ್ತದಲ್ಲ ಎಷ್ಟು ಅಂತ ಹಾಂ ಹಾಂ ಆಯ್ತು ಮೂರು ನಾಲ್ಕು ಡಜನ್ ಅಂತಂದ್ರೆ ಒಂದು ಐವತ್ತು ರೂಪಾಯಿ ಕಡಿಮೆ ಮಾಡೋಣ

ಇಲ್ಲ ಫ್ರೆಶ್ ಇರ್ತಾವೆ ನಮ್ಮ ಕಡೆ ಯಾವುವು ವೇಸ್ಟ್ ಇಕ್ಕಲ್ಲ ನಂಬಲ್ಲಿ ಹ್ಯಾಗಿದೆ ಭಾಳಸ್ಟು ಹಣ್ಣು ಸೇಲ್ ಆಯ್ತವೆ ನಮ್ಮಲ್ಲಿ ಇಡೀ ನಮ್ಮ ಇದರೊಳಗೆ ಇಲ್ಲಿ ನಮ್ಮ ಈ ಮಾರ್ಕೆಟ್ ಹಣ್ಣಿನ ಮಾರ್ಕೆಟ್ ಒಳಗೆ ಬರತಕ್ಕಂಥ ಎಲ್ಲ ಹಣ್ಗಳು ನಮ್ಮಲ್ಲೆ ಫ್ರೆಶ್ ಹಾಂ ಹಾಗೆ ಇಲ್ಲ ಇಲ್ಲ ಇಲ್ಲ ಹಾಗೇನು ಇಲ್ಲ ಹಾಗೇನು ಇದ್ರೆ ನೀವು ತಂದು ವಾಪಾಸ್ಸು ಕೊಡ್ಬೋದು ಹಾಗೇನು ಇಲ್ಲ ನಂಬಲ್ಲಿ ಗ್ಯಾರೆಂಟಿ ಇರ್ತದೆ ಹಾಗೇನು ಇಲ್ಲ ಆಯಿತು ನೀವು ಬರ್ರಿ ಯಾವಾಗ ಬರ್ತಿರಿ ಅಂತೆ ಕಡಿಮೆ ಮಾಡ್ಕೊಡೋಣ ಹಾಂ ಬರ್ರಿ ಬರ್ರಿ ಬರ್ರಿ ಆಯ್ತು ಆಯ್ತು ನಂಜನ ಗೂಡು ಕೊಡ್ತಿನಿ ತೆಗೆದು ಇಕ್ತಿನಿ ಬರ್ರಿ ನಿಮ್ಮ ಕಡೆದು ಬರ್ರಿ ಬರ್ರಿ ಬರ್ರಿ ಓಕೆ ಓಕೇ ನಾಳೆ ಬರ್ರಿ ನಾಳೆ ಹತ್ತುವರೆಗೆ ಬರ್ರಿ ಓಕೆ ಓ ಆಯಿತು ತೆಗ್ದು ಇಡ್ತಿನಿ ಬರ್ರಿ ಬರ್ರಿ ಬರ್ರಿ ಹಾಂ